ಹದಿನಾರು ಅಕ್ಟೋಬರ್ ಎರಡು ಸಾವಿರದ ಒಂದು ಇಪ್ಪತ್ತೆಂಟು ಪೆಬ್ರವರಿ ಎರಡು ಸಾವಿರದ ಆರು ಹದಿನಾಲ್ಕು ಜನವರಿ ಎರಡು ಸಾವಿರದ ಎಂಟು ಇಪ್ಪತ್ತ್ಮೂರು ಆಗಸ್ಟ್ ಎರಡು ಸಾವಿರದ ಹನ್ನೆರಡು ಇಪ್ಪತ್ತೆಂಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು